ಭಾರತದಲ್ಲಿ ನನ್ನ ನೆಚ್ಚಿನ ರಾಜ್ಯ ಯಾವುದಂದರೆ ಕರ್ನಾಟಕ ಕರ್ನಾಟಕ ತುಂಬ ಸುಂದರವಾಗಿದೆ ಮತ್ತು ಅತ್ಯಂತ ಒಳ್ಳೆಯ ಜನರು ಇಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ಮತ್ತು ಇಲ್ಲಿನ ತಿಂಡಿ ತಿನಿಸುಗಳು ಅತ್ಯಂತ ರುಚಿಕರ ಮತ್ತು ಅತ್ಯಂತ ತುಂಬ ನೋಡಲು ತುಂಬ ಸುಂದರ ಮತ್ತು ತುಂಬ ಚೆನ್ನಾಗಿರುತ್ತದೆ ಮತ್ತು ಈ ನಮ್ಮ ನಾಡಿನಲ್ಲಿ ಜೋಗ ಜಲಪಾತ ಬಂದು ಮೈಸೂರು ಪ್ಯಾಲೇಸ್ ಬಂದು ಹಂಪಿ ಐಹೊಳೆ ಪಟ್ಟದಕಲ್ಲು ಇವುಗಳು ನಮ್ಮ ರಾಜ್ಯದ ಇತಿಹಾಸವನ್ನು ಸಾರುತ್ತದೆ ಈ ಹಂಪಿ ಐಹೊಳೆ ಪಟ್ಟದಕಲ್ಲು ಏನಿದೆ ಇವೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸ ಅಥ್ವಾ ಏನಿದೆ ನಮ್ಮ ಹಳೆಯ ಸಂಸ್ಕೃತಿ ಸಂಸ್ಕಾರ ಏನಿದೆ ಅವುಗಳನ್ನು ಸಾರುತ್ತದೆ ಮತ್ತು ಈ ನಮ್ಮ ಕ ಕರ್ನಾಟಕದಲ್ಲಿ ತುಂಬಾ ಪ್ರಾಚೀನ ರಾಜ್ಯಗಳೂ ಆಳಲಾಗಿದೆ ದೇಶ ದೇ ಪ್ರಾಚೀನ ರಾಜ ರಾಜ ರಾಜರು ಮತ್ತು ಅತ್ಯಂತ ಪ್ರಮುಖ ರಾಜರವು ನಮ್ಮ ಕರ್ನಾಟಕವನ್ನು ಆಳಲಾಗಿ ಆಳಲಾಗಿದೆ